ನಮ್ಮ ಕರ್ನಾಟಕದಲ್ಲೂ ಕೂಡ ತುಂಬ ಪ್ರಸಿದ್ಧವಾದ ಪ್ರವಾಸ ತಾಣಗಳಿವೆ ಇಲ್ಲೂ ಕೂಡ ತುಂಬ ಜಾಗಗಳಿದೆ ನಾವು ಟೂರಿಸ್ಟ್ ಪ್ಲೇಸ್ಗಳು ಅಂತ ಕೇಳ್ತೀವಿ ನಮ್ಮ ಇಲ್ಲಿ ತುಂಬ ಪ್ರಸಿದ್ಧವಾದ ಜಾಗಗಳು ಯಾವುದಂದ್ರೆ ಶಿವ್ಮೊಗ್ಗದಲ್ಲಿ ಜೋಗ ಜಲಪಾತ ಇದೆ ಮತ್ತು ಚಿಕ್ಕಮಗ್ಳೂರಲ್ಲಿ ದೇವಿರಮ್ಮ ಬೆಟ್ಟ ಮತ್ತು ಮುಳ್ಳಂಗಿರಿ ಬೆಟ್ಟ ಈ ರೀತಿ ಇದೆ ಮತ್ತು ನ ಸಕ್ಲೇಶ್ಪುರಾಗೆ ಹೋಗ್ಬೋದು ಮಡಿಕೇರಿ ಮೈಸೂರು ಮೈಸೂರಲ್ಲಿ ಚಾಮುಂಡೇಶ್ವರಿ ಬೆಟ್ಟ ಇದೆ ಮಂಡ್ಯಾಗೆ ಹೋದ್ರೆ ಕೆ ಆರ್ ಎಸ್ ಡ್ಯಾಮ್ ಇದೆ ಈ ರೀತಿ ತುಂಬ ಪ್ರವಾಸ ತಾಣಗಳಿದೆ ಮತ್ತು ನಮ್ಗೆ ಎಲ್ಲ ಸೌಲಭ್ಯಗಳು ಸಿಗ್ತವೆ ಯಾವುದೇ ತೊಂದರೆ ಇಲ್ದೆ ನಾವು ಸ್ಟೇ ಆಗ್ಬೋದು ಲಾಡ್ಜ್ಗಳಿದೆ ರೆಸ್ಟೋರೆಂಟ್ ಇದೆ ಓಮ್ ಸ್ಟೇ ಇದೆ ಮತ್ತು ಓಟೆಲ್ಗಳಿದೆ ಎಲ್ಲ ಥರ ಊಟವೂ ಸಿಗ್ತವೆ ಮತ್ತು ಎಲ್ಲಾ ಥರದ ಲಾಡ್ಜು ಓಮ್ ಸ್ಟೇಗಳ ಸೌಕರ್ಯವು ನಮ್ಮ ರಾಜ್ಯದಲ್ಲೂ ಇದೆ ಮತ್ತು ನಾವು ಈಗ ಹಂಪಿಗ್ ಹೋದ್ರೆ ಹಂಪಿ ಎರಿಟೇಜ್ ಸಿಟಿ ಅಂತ ಹೇಳ್ತಿವಿ ಹಂಪಿಗ್ ಹೋದ್ರೆ ಅಲ್ಲಿ ವೈಲ್ಡ್ನೆಸ್ ರೆಸಾರ್ಟ್ ಇದೆ ತಿರುಮಲ ಕ್ರೂಸ್ ಇದೆ ಶತಾವರಿ ಇಕೋ ರೆಸಾರ್ಟ್ ಇದೆ ಉಳ್ಕೊಳಲು ಯಾಕೆ ಅಂದರೆ ಹಂಪಿ ಒಂದು ತುಂಬ ಪ್ರಸಿದ್ಧವಾದ ಪ್ರವಾಸ ತಾಣ ನಮ್ಮ ಕರ್ನಾಟಕಕ್ಕೆ ಸೇರಿದ್ದು ಅಲ್ಲಿ ರಾಜರದು ರಾಜರು ಮಾ ಕ್ಕಿರುವ ಕಟ್ಟಿಸಿ ಹೋಗಿರೋ ದೇವ್ಸ್ಥಾನಗಳಿವೆ ಹಳೆಯ ಕಾಲದಲ್ಲಿ ಕೆತ್ತಿರೋ ದೇವಸ್ಥಾನಗಳು ಇಂಕ್ ಹಂಪೀಲಿ ಕ ಒಂದೇ ಕಲ್ಲಲ್ಲಿ ಕೆತ್ತಿರೋದು ಕಲ್ಲಿನ ರ ತೇರಿದೆ ಈ ರೀತಿ ಜಾ ಈ ರೀತಿ ಸುಂದರವಾದ ಪ್ರವಾಸ ತಾಣ ಇರ್ಬೇಕಾದ್ರೆ ಅಲ್ಲಿ ಒಳ್ಳೊಳ್ಳೆಯ ರೆಸಾರ್ಟು ಉಳ್ಕೊಳಕೆ ಇರಬೇಕು ಯಾಕಂದರೆ ಫಾರಿನಿಂದ ಎಲ್ಲ ಬರ್ತಾರೆ ಪ್ರವಾಸಿಗರು ನೋಡೋಕ್ಕೆ ಆದ್ದರಿಂದ ತುಂಬ ಪ್ರಸಿದ್ಧವಾದ ಅಲ್ಲಿ ರೆಸಾರ್ಟ್ ಇದೆ ಅದು ವೈಲ್ಡ್ನೆಸ್ ರೆಸಾರ್ಟು ಮತ್ತು ತಿರುಮಲ ಕ್ರೂಸು ಶತಾವರಿ ಇಕೋ ರೆಸಾರ್ಟ್ ಈ ಥರ ತುಂಬ ಲೆಗ್ಜುರಿಯಾದ ರೆಸಾರ್ಟ್ಗುಳಿದೆ ಇಲ್ಲಿ ಉಳ್ಕೋಬೋದು ಮತ್ತು ಚ್ಯಾ ನಿಮಗೆ ದುಡ್ಡಿಗೆ ತಕ್ಕಂಥ ರೆಸಾರ್ಟ್ಗಳು ಅಲ್ಲಿ ಇರ್ತವೆ ಓಮ್ ಸ್ಟೇ ಕೂಡ ಅವೆಲಬಲೇಬ್ ಇದೆ ನಮ್ಮ ರಾಜ್ಯವೂ ಕೂಡ ಪ್ರವಾಸದಲ್ಲಿ ತುಂಬ ಚೆನ್ನಾಗಿರೋದರಿಂದ ಎಲ್ಲ ಸೌಲಭ್ಯಗಳು ನಮ್ಮ ರಾಜ್ಯದಲ್ಲೂ ಸಿಗುತ್ತೆ